ಕರ್ನಾಟಕ ರಾಜ್ಯದಲ್ಲಿ ವ್ಯಾಪಾರ ವಲಯವು ಸ್ಥಳೀಯ ಸಮುದಾಯದೊಂದಿಗೆ ತುಂಬ ಉತ್ತಮವಾದ ರೀತಿಯಲ್ಲಿ ತೊಡಗಿಸಿಕೊಳ್ಳುತ್ತದೆ ಕರಕುಶಲ ವಸ್ತುಗಳಾಗಲಿ ಜವಳಿ ಮತ್ತು ಉಡುಪುಗಳ ಮಾರಾಟ ಎಲ್ಲದರಲ್ಲೂ ಅಷ್ಟೆ ನಮಗೆ ಕೈಕೆಟುವ ಬೆಲೆಯಲ್ಲಿ ಮತ್ತು ತುಂಬ ಜಾ ಹತ್ತಿರದಿಂದ ಸಿಗುತ್ತದೆ ಒಳ್ಳೆಯ ಕ್ವಾಲಿಟಿನಲ್ಲಿ ಕರಕುಶಲ ವಸ್ತುಗಳೂ ಅಷ್ಟೆ ಜವಳಿ ಮ ಜವಳಿ ಮತ್ತು ಉಡುಪುಗಳೂ ಅಷ್ಟೆ ತುಂಬ ಚೆನ್ನಾಗಿ ಮಾರಾಟ ಮಾಡುತ್ತಾರೆ